ನನಗೆ ಹೊರದೇಶಕ್ಕೆ ಪ್ರವಾಸ ಹೋಗುವ ಅವಕಾಶ ಒದಗಿದ್ದರೆ ನಾನು ಜಪನ್ ದೇಶಕ್ಕೆ ಹೋಗಲಿಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಈಗಿನ ಕಾಲದಲ್ಲಿ ಈ ದೇಶ ಒಂದು ಒಳ್ಳೆಯ ಹೆಸರಿರುವ ದೇಶವಾಗಿದೆ ಇಲ್ಲಿ ತಂತ್ರಜ್ಞಾನ ಮತ್ತು ಅಭಿವೃದ್ಧಿಯ ಹೆಸರಿನಲ್ಲಿ ಇದು ಮೊದಲನೇ ಸ್ಥಾನದಲ್ಲಿದೆ ಈ ದೇಶದಲ್ಲಿ ಸಾಹಸ ಅಂತಹ ಕೆಲಸಗಳಿಂದ ಹಿಡಿದು ಐತಿಹಾಸಿಕ ತಾಣಗಳನ್ನು ಇಲ್ಲಿ ನೋಡಬಹುದಾಗಿದೆ ಅದರಲ್ಲಿ ಒಂದು ಟೋಕಿಯೋ ನಗರ ಈ ಟೋಕಿಯೋ ನಗರ ಜಪಾನಿನ ರಾಜಧಾನಿಯಾಗಿದೆ ಇಲ್ಲಿ ರೋಬೋಗಳು ಇರುವ ಹೊಟೇಲನ್ನು ನಾವು ಕಾಣಬಹುದು ಇಲ್ಲಿ ರೋಬೋಗಳೇ ಜನರನ್ನು ವೆಲ್ಕಮ್ ಮಾಡುತ್ತವೆ ಮತ್ತು ಜನರಿಗೆ ಊಟಗಳನ್ನು ಸಹ ರೋಬೋಗಳೇ ವಿತರಿಸುತ್ತದೆ ಈ ರೋಬೋಗಳನ್ನು ಕಂಟ್ರೋಲ್ ಮಾಡುವುದು ಅಂಗವಿಕಲರಾಗಿರುತ್ತಾರೆ ಇದರ ಉದ್ದೇಶ ಏನಂದರೆ ಅಂಗವಿಕಲರಿಗೆ ಕೂಡ ಉದ್ಯೋಗ ಸಿಗಬೇಕೆಂದು ಯಾಕೆಂದರೆ ಅಂಗವಿಕಲರಿಗೆ ಯಾರೂ ಕೂಡ ಉದ್ಯೋಗ ನೀಡುವುದಿಲ್ಲ ಹಾಗಾಗಿ ಈ ಕಂಪೆನಿಯ ಒಂದು ಓನರ್ನ ಪ್ರಕಾರ ಈಗ ಅಂಗವಿಕಲರಿಗೂ ಕೂಡ ಉದ್ಯೋಗ ಸಿಗಬೇಕೆಂದು ಈ ರೀತಿಯ ಒಂದು ತಂತ್ರಜ್ಞಾನವನ್ನು ಉಪಯೋಗಿಸಿದ್ದಾರೆ ಇದರಿಂದ ಸಾವಿರಾರು ಅಂಗವಿಕಲರಿಗೆ ಉದ್ಯೋಗ ಸಿಗುತ್ತದೆ ನಂತರ ಈ ಟೋಕ್ಯೋದಲ್ಲಿ ಗಗನಚುಂಬಿ ಕಟ್ಟಡಗಳನ್ನು ನೋಡಲಿಕ್ಕೆ ಸಿಗ್ತದೆ ಮತ್ತು ಡಿಸ್ನಿಲ್ಯಾಂಡ್ ಅಂಥ ಸ್ಥಳಗಳು ತುಂಬ ಆಕರ್ಷಣೀಯವಾಗಿರುತ್ತದೆ ನಂತರ ಕೊಯೋಟೋ ನಗರ ಕೊಯೋಟೋ ನಗರ ತುಂಬ ಸಮಯದವರೆಗೆ ಜಪಾನಿನ ರಾಜಧಾನಿಯಾಗಿತ್ತು ಮತ್ತು ಎರಡನೇ ವಿಶ್ವಯುದ್ಧದ ಸಮಯದಲ್ಲಿ ಈ ನಗ್ ನಗರಕ್ಕೆ ಹಾನಿ ಉಂಟಾದ ಕಾರಣ ಟೋಕಿಯೋ ನಗರವನ್ನು ಈ ಇಲ್ಲಿನ ರಾಜಧಾನಿಯನ್ನಾಗಿ ಮಾಡಬೇಕಾಗುತ್ತದೆ ನಂತರ ಈ ಕೊಯ್ಟೋ ನಗರದಲ್ಲಿ ಬ್ಯಾಂಬು ಫಾರೆಶ್ಟ್ ತುಂಬ ಹೆಸರುವಾಸಿ ಒಂದು ಕಾಡು ಇದೆ ಅದು ಸಹ ಒಂದು ಪ್ರವಾಸಿಗರನ್ನು ಆಕರ್ಷಣೀಯ ಸ್ಥಳವಾಗಿ ಕನ್ವರ್ಟ್ ಮಾಡ್ತದೆ ಮತ್ತು ಇಲ್ಲಿ ಮರದ ಮನೆ ಮತ್ತು ಐತಿಹಾಸಿಕ ದೇವಸ್ಥಾನಗಳನ್ನು ಇಲ್ಲಿ ನೋಡಬಹುದು ಈ ಜಾಗಕ್ಕೆ ಮಾರ್ಚ್ ಮತ್ತು ಎಪ್ರಿಲ್ ತಿಂಗಳ ಸಮಯಕ್ಕೆ ಬಂದರೆ ಚೆರಿ ಬ್ಲೋಸಮ್ ಎನ್ನುವ ಹೂವು ಬಿಡುತ್ತದೆ ಅದು ನೋಡಲಿಕ್ಕೆ ತುಂಬ ಸುಂದರವಾಗಿ ಕಾಣುತ್ತದೆ ಆ ಆ ಹೂವನ್ನು ನೋಡಲಿಕ್ಕೆ ಪ್ರತಿ ವರ್ಷ ಒಂದು ಕೋಟಿಗೂ ಅಧಿಕ ಜನರು ಆ ಜಪಾನ್ ದೇಶಕ್ಕೆ ಪ್ರವಾಸಕ್ಕೆ ಬರ್ತಾರೆ ನಂತರ ನಯೊಷಿಮಾ ನಗರ ಈ ನಯೊಶಿಮಾ ನಗರವು ಒಂದು ಬೆಟ್ಟ ಗುಡ್ಡದ ನಗರವಾಗಿದ್ದು ಅಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ಮನೆಗಳು ಕಾಣಸಿಗುತ್ತದೆ ಮತ್ತು ಎದುರಿನಲ್ಲಿ ಸಮುದ್ರ ಈಚೆ ಬೆಟ್ಟ ಹಾಗಾಗಿ ಅಲ್ಲಿ ಒಂದು ಅದ್ಭುತ ಒಂದು ದೃಶ್ಯ ಕಾಣಲಿಕ್ಕೆ ಸಿಗ್ತದೆ ಹಾಗಾಗಿ ಅಲ್ಲಿ ಬರುವವರು ಎಲ್ಲರೂ ಆ ದೃಶ್ಯವನ್ನು ನೋಡಲಿಕ್ಕೇ ಬರ್ತಾರೆ ಮತ್ತು ಹೆಚ್ಚಿನ ಜನಕ್ಕೆ ಈ ಜನಜಂಗುಳಿರುವ ಪ್ರದೇಶಗಳು ಇಷ್ಟ ಆಗುವುದಿಲ್ಲ ಹಾಗಾಗಿ ಅಲ್ಲಿ ಜನಜಂಗುಳಿ ಕಡಿಮೆ ಈ ಟೋಕಿಯೋ ನಗರಕ್ಕೆ ಹೋಲಿಸಿದರೆ ಅಲ್ಲಿ ಜನಜಂಗುಳಿ ತುಂಬ ಕಡಿಮೆ ಏಕಂದ್ರೆ ಬೆಟ್ಟ ಗುಡ್ಡದ ಪ್ರದೇಶವಾಗಿದ್ದು ಅಲ್ಲಿ ಈ ಸಮುದ್ರದಲ್ಲಿ ಫಿಶ್ಶಿಂಗ್ ಕೂಡ ಮಾಡಬಹುದು ಅದಕ್ಕೆಂದೇ ಹೆಚ್ಚಿನ ಜನರು ಆ ನಗರಕ್ಕೆ ಪ್ರವಾಸಕ್ಕೆ ಬರುತ್ತಾರೆ ನಂತರ ಒಸೋಕ ನಗರ ಇದು ಜಪಾನಿನ ಮೂರನೇ ಅತ್ಯಂತ ದೊಡ್ಡ ನಗರ ಆಗಿದೆ ಈ ನಗರವು ಮೋಜುಮಸ್ತಿಗೆ ಎಂದೇ ಹೆಸರುವಾಸಿಯಾಗಿದೆ ಯಾಕಂದರೆ ಇಲ್ಲಿ ಎಲ್ಲಿ ನೋಡಿದರೂ ಅಲ್ಲಿ ಸಹ ಆ ಒಂದು ರೆಸ್ಟೋರೆಂಟು ಪಬ್ಬು ಮತ್ತು ಈ ಮಾಲ್ಗಳು ಇಂತಹ ಇದು ಪ್ರದೇಶಗಳಲ್ಲಿ ಇದು ಇರ್ತದೆ ನಂತರ ಬಟ್ಟೆ ವಾಚ್ ಇಂತಹ ವಸ್ತುಗಳನ್ನು ಖರೀದಿಸಲಿಕ್ಕೆ ಇದು ಒಂದು ಒಳ್ಳೆಯ ಜಾಗವಾಗಿದೆ ಯಾಕಂದರೆ ಇಂಥ ವಸ್ತುಗಳಿಲ್ಲಿ ಅನೇಕವಾಗಿ ಸಿಗುತ್ತದೆ ಮತ್ತು ಅತ್ಯಂತ ಕಮ್ಮಿ ದರದಲ್ಲಿ ಸಹ ಇಲ್ಲಿ ಸಿಗ್ತದಂತೆ ಇಲ್ಲಿ ಒಸಾಕಾ ಕ್ಯಾಸ್ಟೆಲ್ ಇಲ್ಲಿನ ಪ್ರಮುಖ ಆಕರ್ಷಣೀಯ ಸ್ಥಳವಾಗಿದೆ ಇದನ್ನು ಸಾವಿರದ ಐನೂರ ಎಂಬತ್ತಾರರಲ್ಲಿ ನಿರ್ಮಿಸಲಾಯಿತು ಇದು ಐವತ್ತೆಂಟು ಮೀಟರ್ ಉದ್ದವಾಗಿದೆ ನಂತರ ಮೌಂಟ್ ಫೂಜಿ ಮೌಂಟ್ ಫೂಜಿ ಇದು ಜಪಾನಿನ ಉದ್ದವಾದ ಬೆಟ್ಟವಾಗಿದೆ ಇದು ಮಂಜುನಿರ್ಮಿತವಾದ ಒಂದು ಆಕರ್ಷಣೀಯ ಬೆಟ್ಟವಾಗಿದೆ ಇದನ್ನು ನೋಡಲಿಕ್ಕೆ ವರ್ಷದಲ್ಲಿ ಹತ್ತು ಲಕ್ಷ ಜನ ಬರ್ತಾರೆ ಮತ್ತು ಇದು ಕ್ಯಾಂಪಿಂಗ್ ಮಾಡಲಿಕ್ಕೆ ಸಹ ಒಂದು ಉತ್ತಮ ಸ್ಥಳವಾಗಿದೆ ನಂತರ ನಿಕ್ಕೋ ನಿಕ್ಕೋ ನಗರವು ಇದನ್ನು ಜಪಾನಿನಲ್ಲಿ ಮಂದಿರಗಳ ನಗರ ಅಂತಲೇ ಹೇಳ್ಲಿಕ್ಕಾಗ್ತದೆ ಏಕಂದ್ರೆ ಇಲ್ಲಿ ಎಲ್ಲಿ ನೋಡಿದರಲ್ಲೂ ಮನ್ ಮಂದಿರಗಳೇ ಕಾಣಲಿಕ್ಕೆ ಸಿಗ್ತದೆ ಮತ್ತು ಇಲ್ಲಿ ನಾಲ್ಕು ಕಡೆಗಳಿಂದಲೂ ಕಾಡುನಿರ್ಮಿತವಾದ ಈ ಪ್ರದೇಶವಾಗಿದೆ ಮತ್ತು ಇಲ್ಲಿ ಟೊರೊಶಿಡೋ ಶೈನ್ ಎನ್ನುವ ಮಂದಿರ ಪ್ರಸಿದ್ಧ ಮಂದಿರವಾಗಿದೆ ಈ ಮಂದಿರವನ್ನು ನೋಡಲು ಹೆಚ್ಚು ಜನ ಬರುತ್ತಾರೆ ಇಲ್ಲಿನ ಭಗವಾನ್ ಬುದ್ಧನ ಮಂದಿರ ಹೆಸರುವಾಸಿಯಾಗಿದೆ ಮತ್ತು ಇಲ್ಲಿ ಭಗವಾನ್ ಬುದ್ಧನ ಪೂಜೆ ಸಹ ಮಾಡುತ್ತಾರೆ ಮತ್ತು ಇಲ್ಲಿ ಕಲೆಯನ್ನು ಸಹ ನೋಡಬಹ್ದು ನಂತರ ಹಿರೋಶಿಮ ಹಿರೋಶಿಮ ನಗರವು ಎರಡನೇ ವಿಶ್ವಯುದ್ಧದ ಸಮಯದಲ್ಲಿ ಅಮೇರಿಕ ಅಣುಬಾಂಬ್ ಹಾಕಿದ ಸ್ಥಳವೇ ಹಿರೋಶಿಮಾ ನಗರವಾಗಿದೆ ಈ ಹಿರೋಶಿಮ ನಗರವು ಆಗ ತುಂಬ ಹಾನಿಗೆ ಒಳಗಾಗಿತ್ತು ಆದರೆ ಈಗ ಒಂದು ಒಳ್ಳೆಯ ಪ್ರವಾಸಿ ಸ್ಥಾನವಾಗಿದೆ ಇಲ್ಲಿನ ಪ್ಯಾನ್ಕೇಕ್ ತುಂಬ ಪ್ರಸಿದ್ಧವಾಗಿದೆ ಮತ್ತು ಇನ್ನಿತರ ಆಕರ್ಷಣೀಯ ಮಂದಿರಗಳು ಇಲ್ಲಿ ನೋಡಸಿಗುತ್ತದೆ ನಂತರ ಠಾಕಯಾಮ ಠಾಕಯಾಮ ಇಲ್ಲಿನ ಪ್ರಾಚೀನ ಮರಗಳಿಂದ ಮಾಡಿದ್ದ ಮನೆಗಳಿಲ್ಲಿ ಜನರನ್ನು ತುಂಬ ಆಕರ್ಷಿಸುತ್ತದೆ ಇಲ್ಲಿ ಮರಗಳಿಂದಲೇ ಫುಲ್ ಮರ ಗೋಡೆ ಅಥವಾ ನೆಲ ಎಲ್ಲ ಮರಗಳಿಂದಲೆ ಮಾಡಿದ ಮನೆ ಅದು ಅದು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಸಿಗುತ್ತದೆ ಮತ್ತು ಇಲ್ಲಿ ರೈಸ್ಬಾಲ್ ಅಂತ ತಿಂಡಿ ತುಂಬ ಹೆಸರುವಾಸಿ ತಿಂಡಿಯಾಗಿದೆ ನಂತರ ನಾರಾನಗರ ಈ ನಾರಾನಗರ ಒಂದು ಐಸ್ ಐತಿಹಾಸಿಕ ಮಂದಿರಗಳು ಇರುವ ನಗರ ಆಗಿದೆ ಇಲ್ಲಿ ಹದಿನಾರು ಮೀಟರ್ ಉದ್ದದ ಬುದ್ಧನ ಮೂರ್ತಿ ಇದೆ ಮತ್ತು ಇಲ್ಲಿ ಕೋಫೂಜಿ ಮಂದಿರ ಇದು ಹೆಸರುವಾಸಿ ಮಂದಿರವಾಗಿದೆ ಹೀಗೆ ಈ ಜಪಾನ್ ದೇಶದಲ್ಲಿ ತುಂಬ ಪ್ರವಾಸಿ ಸ್ಥಳವಾಗಿದೆ ಹಾಗಾಗಿ ಈ ಜಪಾನ್ ದೇಶಕ್ಕೆ ನಾನು ಹೋಗಲಿಕ್ಕೆ ಇಷ್ಟಪಡುತ್ತೇನೆ